ಹಾಂ ನಮ್ಸ್ಕಾರ ರೀ ಯಾರಪ್ಪ ಮಾತಾಡುವುದು ಹಾಂ ಏನು ಗಾಡಿ ಬೇಕಾಗಿತ್ತಾ ನಿಮಗೆ ಹೌದಾ ಅಂದರೆ ಸಾಮಾನ್ಯ ಜನ್ರದ್ದೋ ಸ್ಕೂಲಿಂದೋ ರೀ ಪ್ರವಾಸಕ್ಕಾ ಹುಡ್ಗರ್ಗೆ ಅದಕ್ಕೆ ನೀವೇ ಜವಾಬ್ದಾರಿ ಅಲ್ವ ರೀ ಓಕೆ ಓಕೆ ಹೌದು ಹೌದು ನಮ್ದು ಇದೆ ಟ್ರಾವ್ಲಿಂಗು ಎಲ್ಲ ಕಂಡೀಷನ್ ಇರ್ತವೆ ಗಾಡ್ಯಾಗೆ ಬಸ್ ಬೇಕ್ರೀ ಎಷ್ಟು ಜನ ಇದಾರ್ ರೀ ಟೋಟಲ್ಲು ಇಲ್ಲ ರೀ ಒಂದು ದಿವ್ಸಕ್ಕೇ ಒಂದು ಬಸ್ಗೆ ಫಾರ್ಟಿ ಪ್ಲಸ್ ಕೂರ್ತತೆ ರೀ ಹೌದು ಹೌದು ಇಡೀ ಯಾವ್ದೇ ಕರ್ನಾಟಕ ಯಾವುದೇ ಪ್ರೈವೇಟಿಂದ್ ಗೌರ್ಮೆಂಟ್ ಬಸ್ಸು ಅದ್ರ ಕೆಪೇಸಿಟಿ ಫಾರ್ಟಿ ಪ್ಲಸ್ ಟೂ ಎರಡು ಬಸ್ ತೊಗೊಂಡ್ಬಿಡ್ರಲ್ಲ ಲಗೇಜ್ ಹಾಕ್ಕಬೋದು ಹೌದು ಏಯ್ ಐತೆ ರೀ ಐತೆ ರೀ ಐತೆ ರೀ ಐತೆ ಐತಿ ನೋಡಿರಿ ಸರ್ ಒಂದು ದಿವ್ಸಕ್ಕೆ ನಮ್ಮದು ಗಾಡಿ ಮಾಲಿಕ್ರು ನಾವು ಮಾತಾಡೋದು ಅದು ಕಂಡೀಷನ್ ಗಾಡಿ ಇರ್ತದ್ ರೀ ಡ್ರೈವರ್ ಭತ್ಯೆ ಸಪ್ರೇಟ್ ರೀ ಟೋಲ್ನಾಕ ಅದು ಸಪ್ರೇಟು ಒಟ್ಟು ಒಂದು ದಿವ್ಸಕ್ಕೆ ಮುನ್ನೂರು ಕಿಲೋಮೀಟ್ರ್ ಕಂಪಲ್ಸರಿ ಓಡಿಸ್ಲೇ ಬೇಕು ಗಾಡಿ ನೀವು ಹೆಂಗೆ ಸ್ಕೆಚ್ ಹಾಕ್ಕಂತ್ರೋ ನಿಮ್ಮ ಮೇಲೆ ಬಿಟ್ಟು ಬಿಟ್ಟಿರೋದ್ ಡಿಪೆಂಡ್ ಇದೆ ಓಡ್ಸ್ಲಿದ್ರೂ ಪರ್ ಡೇ ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ನೀವು ರನ್ ಮಾಡ್ಲಿದ್ರೂ ಕೊಡಬೇಕು ಮುನ್ನೂರು ಓಡ್ಸಿದ್ರೂ ಕೊಡ್ಬೇಕು ಒಟ್ಟು ನೀವು ಮುನ್ನೂರು ಕಿಲೋಮೀಟ್ರ್ ಓಡ್ಸುವಂಥ ಒಂದು ಪ್ಲಾನ್ ಮಾಡ್ಕ್ಯಬೇಕ್ ಆಮೇಲೆ ಹಾಲ್ಟಿಂಗ್ ಚಾರ್ಜ ಹಾಲ್ಟಿಂಗ್ ಚಾರ್ಜ್ ಇರುತ್ತೆ ಸಪ್ರೇಟು ಹಾಂ ಟೋಲ್ನಾಕ ನೀವು ತುಂಬಿ ಅಂದ್ರೆ ನೀವು ತುಂಬಿರಿ ಇಲ್ಲಾಂದ್ರೆ ನಾವು ಅಪ್ ಆ್ಯಂಡ್ ಡೌನ್ ಅಂದ್ರೆ ಅಪ್ ಆ್ಯಂಡ್ ಡೌನ್ ತುಂಬ್ತೇವೆ ನಿಮಗೆ ಬಿಟ್ಟಿದ್ದು ಅದು ಹ್ಞೂ ಹೌದು ನಮ್ದು ಆದ್ರೆ ನೋಡಿರಿ ಒಂದು ದಿವ್ಸಕ್ಕೆ ಎರಡು ಬಸ್ಸಿಗೆ ಅರುವತ್ತು ಸಾವಿರ ಆಗ್ತತಿ ಎರಡು ಬಸ್ಸಿಗೆ ಆದ್ರ್ ಒಂದು ಒಂದು ದಿನಕ್ಕೆ ಒಂದು ಬಸ್ಸಿಗೆ ಮೂವತ್ತು ಸಾವಿರ ಅಂತ ಎರಡು ಬಸ್ಸಿಗೆ ಅರುವತ್ತು ಸಾವಿರ ಟೋಲ್ನಾಕ ಡೈವರ್ ಭತ್ಯೆ ಅಲ್ಲ ರೀ ನಿಮಗೆ ಕಂಡೀಷನ್ ಗಾಡಿನೇ ಕೊಡ್ತೀವಿ ಕಂಡೀಷನ್ ಡ್ರೈವರ್ನೇ ಕೊಡ್ತೀವಿ ಮತ್ತು ಡಿಸೇಲು ಅದು ನಮ್ಮದು ನಮ್ದೇ ಖರ್ಚು ಡಿಸೇಲ್ ನಿಮ್ಮದಲ್ಲ ಹೀಗಾಗಿ ನಿಮಗೆ ಸ್ವಲ್ಪ ಕಡಿಮೆ ಆಯ್ತ್ ಅಷ್ಟೇ ಹುಡ್ಗರ ಸ್ಕೂಲಿಗೆ ಅಂದಿದ್ದಕ್ಕೆ ನಾವು ಸ್ಟಾಪ್ನೋರ್ ಅಂದಕ್ ನಾನು ಕಡಿಮೆ ಮಾಡೇನಿ ಬೇರೆ ಏನೋ ಮದ್ವಿ ಪದ್ವಿ ಆಗಿದ್ದಂದ್ರೆ ನಾವು ಆ ರೇಂಜಿಗೆ ಜಾಸ್ತಿ ಮಾಡ್ತಿದ್ವಿ ಆಯ್ತು ಚೊಲೋ ಗಾಡಿ ಹಾಂ ಕ್ ಆಯ್ತು ಆಯ್ತು ಅಂದ್ರ್ ಡಬಲ್ ಟ ಡಬಲ್ ಟಯರಿಂದು ಹಾಕೇ ಕಳ್ಸ್ತೇವೆ ರೀ ಹಿಂದೆ ಡಬಲ್ ಟಯರ ಅಗದೀ ಕಂಡೀಷನ್ನ ಬ್ಯಾಲೆನ್ಸ್ ಗಾಡಿ ಹಾಂ ಆಯ್ತು ರೀ ನೀವು ಎಂದು ಬೇಕು ಅನ್ನೋದ್ ಒಂದು ಲೆಟ್ರ್ ಕೊಡಿರಿ ಏ ಓ ದೀವೋ ಕಡಿಂದು ಪರ್ಮಿಷನ್ ತೊಗೊಳ್ರೀ ನಿಮ್ಮ ಹೆಡ್ ಆಪ್ ದಿ ಡಿಪಾರ್ಟ್ಮೆಂಟ್ ಪರ್ಮಿಷನ್ನ ನಿಮ್ಮ ಸಿಗ್ನೇಚರ ಶೀಲ್ ಹಾಕಿ ಎಲ್ಲ ಲೆಟ್ರ್ ಏನಿದೆ ಪ್ರವಾಸದ ಪದ್ಧತಿ ಪ್ರಕಾರ ಕೊಡಿರಿ ಇಲ್ಲಿ ನಮ್ಮ ಚೀಪ್ ಆಫ್ಸರ್ ಭೇಟಿಯಾಗಿ ನಾವು ಓನರ್ ಕಡೆಗ್ ಲೆಟ್ರ್ ಕಳ್ಸ್ ಅದು ಪಾಸ್ ಮಾಡ್ಕೊಂಡು ನಿಮಗೆ ಇಂಟಿಮಿಷನ್ ಮಾಡ್ತೇವೆ ಎಲ್ಲಿ ತಂದು ಗಾಡಿ ನಿಲ್ಸ್ಬೇಕು ಸ್ಕೂಲಿಂದ ಹೇಳಿರಿ ಹಾಂ ಓಕೆ ಆಯ್ತು ತ್ಯಾಂಕ್ ಯು ತ್ಯಾಂಕ್ ಯು ಸರ್